ಮದುವೆಯಂಥ ದೊಡ್ಡ ಸಮಾರಂಭಗಳಲ್ಲಿ ಪ್ರತಿಯೊಂದು ಕೂಡ ಸುವ್ಯವಸ್ಥಿತವಾಗೇ ಸಾಗಬೇಕಾಗತ್ತೆ ಯಾಕಂದರೆ ಬಂಧುಗಳು ಮಿತ್ರರು ಜನ ಜಂಗುಳಿ ಹೀಗೆ ಜನಗಳ ಸಾಲು ಸಾಲೇ ನೆರೆದಿರತ್ತೆ ಅಲ್ಲಿ ಊಟ ತಿಂಡಿ ವಸತಿ ಪ್ರತಿಯೊಂದು ಕೂಡ ವ್ಯವಸ್ಥಿತವಾದ ರೀತಿಯಲ್ಲೇ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನೀರಾಗುತ್ತೆ ಯಾಕಂದರೆ ನೀರಿನ ವ್ಯವಸ್ಥೆ ಅತಿ ಶುಭ್ರವಾಗಿ ಶುಚಿತ್ವದಿಂದ ಕೂಡಿರಬೇಕು ಹಿಂದಿನ ಕಾಲದಲ್ಲಿ ಈಗ ಇರುವಷ್ಟು ವ್ಯವಸ್ಥೆಗಳೆ ಒಂದು ಸರಮಾಲೆ ಇರಲಿಲ್ಲ ಹಾಗಾಗ್ಬಿಟ್ಟು ಅವರು ನೀರನ್ನು ಸಂಗ್ರಹಿಸತಕ್ಕಂಥ ಒಂದು ತೊಟ್ಟಿಯಾಗಲಿ ಒಂದು ಪಾತ್ರೆಯಾಗಲಿ ಒಂದು ಟಬ್ ಆಗಲಿ ಯಾವುದೇ ಆಗಲಿ ಅದಕ್ಕೆ ಮುಚ್ಚಳ ಹೊಂದಿರಬೇಕು ಅದನ್ನ ಸ್ವಚ್ಛವಾಗಿಡ್ಬೇಕು ಅಂತಕ್ಕಂಥ ಒಂದು ಪರಿಸರ ಕಾಳಜಿಯಾಗ್ಲಿ ಒಂದು ಅವೇರ್ನೆಸ್ ಒಂದು ಜಾಗೃತ ಮನಃಸ್ಥಿತಿಯಾಗಲಿ ತುಂಬ ಕಡಿಮೆ ಮಟ್ಟದಲ್ಲಿತ್ತು ಹಾಗಾಗಿ ಹಾಗಾಗಿ ಜನಗಳಲ್ಲಿ ಅದ್ರ ಒಂದು ಜಾಗ್ರತೆ ಕಡಿಮೆ ಇದ್ದದ್ದರಿಂದ ಹಾಗೇ ಮದುವೆ ಸಮಾರಂಭ ಜಾತ್ರೆ ಹಬ್ಬ ಹೀಗೆ ಎಲ್ಲಿ ಹೋದರೂ ಆ ನೀರಿನ ಸೋಂಕಿನಿಂದಾಗಿ ಬಂದ ಮೇಲೆ ಹುಷಾರು ತಪ್ಪೋದು ಆಮಶಂಕೆ ಭೇದಿ ಜ್ವರ ಹೀಗೆ ಏನೇನೋ ಕಾಡ್ತಾ ಇತ್ತು ಏನೇನೋ ಸಣ್ಣಪುಟ್ಟ ಖಾಯಿಲೆಗಳ್ನು ನಾವು ಹೊತ್ತುಕೊಂಡೇ ಬರ್ಬೇಕಾಗಿತ್ತು ಆದರೆ ಕಾಲ ಬದಲಾದಂತೆಲ್ಲ ಮಾನವನಲ್ಲಿ ವೈಜ್ಞಾನಿಕ ಜಾಗೃತಿ ಮತ್ತು ಪರಿಸರ ಸ್ವಚ್ಛತೆ ಮನೋಭಾವನೆ ಬೆಳ್ದ ಹಾಗೆಲ್ಲ ನೀರನ್ನು ಸಂಗ್ರಹಿಸಿಡೋದ್ರ ಬಗ್ಗೆನೂ ಕಾಳಜಿ ಮತ್ತು ನೀರನ್ನು ತೇರೆದೇ ಇಡು ಇಡ್ಬಾರ್ದು ಅನ್ನೋ ಒಂದು ತಿಳಿವಳ್ಕೆ ಬಂದು ನೀರನ್ನು ಅತಿ ಶುಚಿತ್ವ ಮಟ್ಟದಲ್ಲಿ ಮತ್ತು ಅತಿ ಹೆಚ್ಚಿನ ಮಟ್ಟದಲ್ಲಿ ಉತ್ತಮ ಗುಣಮಟ್ಟದ ನೀರನ್ನು ಸಂಗ್ರಹ ಮಾಡ್ತಾ ಇದ್ದರು ಈಗೀಗಂತೂ ಮನುಷ್ಯ ಇನ್ನೂ ತುಂಬ ಶಿಸ್ತಿನ ಸಿಪಾಯಿ ಆಗ್ತಾ ಆಗ್ತಾ ಎಲ್ಲಿ ನೋಡುದ್ರು ಬಿಸ್ಲೆರಿ ಬಾಟಲ್ಗಳ ವ್ಯವಸ್ಥೆ ಮತ್ತು ಇನ್ನೂ ಅನೇಕ ಬ್ರ್ಯಾಂಡೆಡ್ ಆಗಿರತಕ್ಕಂತಹ ಒಂದು ನೀರಿನ ಸರಬರಾಜು ಕಂಪನಿಗಳಿಂದ ನೀರನ್ನು ತರಿಸ್ಬಿಟ್ಟು ಬಂದಂತಹ ಅತಿಥಿಗಳಿಗೆ ಊಟದ ಜೊತೆಗೆ ಮತ್ತು ಬೇರೆ ಸಮಯದಲ್ಲಿ ಕುಡಿಯೋ ನೀರನ್ನು ಒದಗಿಸ್ತಕ್ಕಂತಹ ಒಂದು ವ್ಯವಸ್ಥೆಯಿದೆ ಈ ವ್ಯವಸ್ಥೆ ಎಷ್ಟು ಮೇಲಿನ ನೋಟಕ್ಕೆ ಸುರಕ್ಷಿತ್ವಾಗಿ ಕಾಣುತ್ತೋ ಇದು ಹಿಂದಿನ ಕಾಲಕ್ಕಿಂತ ಅಷ್ಟೇ ಅಸುರಕ್ಷತೆ ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಇದು ಮೇಲುನೋಟಕ್ಕೆ ತುಂಬ ಸುವ್ಯವಸ್ಥೆ ಆದರೆ ನೀರನ್ನು ಕುಡಿದ್ಬಿಟ್ಟು ಆ ಬಾಟಲ್ಗಳನ್ನ ಎಲ್ಲಿ ಬೇಕೋ ಅಲ್ಲಿ ಎಸೀತಾರೆ ಆ ಪ್ಲಾಸ್ಟಿಕ್ಕು ಸಂಸ್ಕರಣೆ ಹೊಂದೋದಿಲ್ಲ ಮಣ್ಣಿನಲ್ಲಿ ಹಾಗಾಗಿಬಿಟ್ಟು ಮಣ್ಣಿಗೆ ಅದು ಒಂದು ಕರ್ಗದಂತಹ ತ್ಯಾಜ್ಯ ವಸ್ತುವಾಗಿ ಮಣ್ಣನ್ನು ಮಣ್ಣಿನ ಸತ್ವವನ್ನು ನಾಶ ಮಾಡುತ್ತೆ ಇದು ನಮ್ಮ ತಿಳಿವಳ್ಕೆ ಮಟ್ಟ ಹೆಚ್ಚಿದ್ದು ಮಾಡತಕ್ಕಂಥ ಒಳ್ಳೆಯ ಕೆಲಸ ಅನ್ನೋದ್ರಲ್ಲಿ ಇರತಕ್ಕಂಥ ಅತಿ ಹೆಚ್ಚಾದ ನ್ಯೂನತೆ ಅಂತ ನಾನು ಘಂಟಾಘೋಷ್ವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ಹಳೆಯ ಕಾಲದಲ್ಲಿ ನಮ್ಮ ಹಿರೀಕರು ಇಷ್ಟೊಂದು ಜಾಗ್ರತ ಮನಃಸ್ಥಿತಿಯಿಲ್ದೇ ಇಷ್ಟೊಂದು ವೈಜ್ಞಾನಿಕ ತಿಳಿವಳ್ಕೆಯಿಲ್ದೇ ಅವರೊಂದು ತೊಟ್ಟಿಯಲ್ಲಿ ಸಂಗ್ರಹ ಮಾಡಿದ್ರೆ ಅದು ಪರಿಸರಕ್ಕೆ ಹಾನಿ ಆಗ್ತಿದ್ದಿಲ್ಲ ನಮ್ಮ ಅಂದರೆ ವೈಯಕ್ತಿಕ ಆರೋಗ್ಯಕ್ಕೇನೋ ಒಂದೆರಡು ದಿನಗಳ ಕಾಲ ಅವ್ಯವಸ್ಥೆ ಮಾಡ್ತಿತ್ತು ಆದರೆ ಇವತ್ತು ನಾವೇನು ಆಧುನಿಕ ಪಥ ಅಂತ ಹೇಳಿಬಿಟ್ಟು ತುಂಬ ಓದಿದಂಥವ್ರು ಶಿಸ್ತು ತುಂಬ ತಿಳಿವಳ್ಕೆ ಮಟ್ದಲ್ಲಿ ಸಾಗ್ತಾಯಿದ್ದೀವಿ ಅಂತ ಒಂದು ಅಂಧರ ಥರ ಸಾಗ್ತಾ ಪ್ಲ್ಯಾಸ್ಟಿಕ್ ಬಾಟಲ್ಗಳ್ನ ಉಪಯೋಗಿಸ್ತಾ ಇಡೀ ಪರಿಸರ ವ್ಯವಸ್ಥೆಯನ್ನೇ ರಾಕ್ಷಸ ಮಟ್ಟದಲ್ಲಿ ಹಾಳು ಮಾಡ್ತಾಯಿದ್ದೀವಿ ಹೀಗಾದರೆ ಪರಿಸರಕ್ಕೆ ಪ್ಲ್ಯಾಸ್ಟಿಕ್ಕಿನ ದುರ್ಬಳಕೆಯಿಂದ ತುಂಬ ಹಾನಿಕರವಾಗುತ್ತೆ ಹಾಗಾಗಿಬಿಟ್ಟು ಮದುವೆ ಮನೆಗಳಲ್ಲಿ ನೀರಿನ ಸ್ ಸರಬರಾಜನ್ನ ನೀರಿನ ಒಂದು ಒದಗಿಸುವಿಕೆಯನ್ನು ಇನ್ನೂ ಸುವ್ಯವಸ್ಥಿತ ರೀತಿಯಲ್ಲಿ ಕಾಪಾಡಿಕೊಂಡು ಬರುವತ್ತ ಯೋಚನೆಯನ್ನ ಮಾಡಬೇಕು ಯಾಕೆಂದರೆ ನೀರು ನಮ್ಮ ದೇಹದ ಸುಸ್ಥಿತಿಯ ಅತ್ಯಂತ ಮೂಲಭೂತ ಅವಶ್ಯಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಜೀವಿಗೂ ನೀರು ಅತ್ಯಂತ ಮೂಲಭೂತ ಅವಶ್ಯಕತೆ ಈ ನೀರಿನ ಅವಶ್ಯಕತೆಯನ್ನ ನಾವು ಪ್ರತಿದಿನವೂ ಪ್ರತಿ ರೀತಿಯ ಸಮಾರಂಭ ಸಭೆ ಎಲ್ಲಿ ಹೋದ್ರೂ ನೀರು ಬೇಕು ಈವನ್ ನಾವು ಒಂದು ಗಂಟೆ ಎಲ್ಲೋ ತರ್ಬೇತಿಗೆ ಹೋಗ್ತೀವಂದ್ರೂ ನಾವು ನಮ್ಮ ಬ್ಯಾಗಲ್ಲಿ ವಾಟ್ರ್ ಬಾಟ್ಲಿ ಇಟ್ಟುಕೊಳ್ತೀವಿ ಒಂದು ಸಣ್ಣಪುಟ್ಟ ಊರಿಗೆ ಸ್ವಲ್ಪ ದೂರದಲ್ಲೇ ಹೋಗ್ಬರ್ತೀವಿ ಅಂದರೂ ನೀರು ಬೇಕು ಯಾಕೆಂದ್ರೆ ಇದು ಅತಿ ಜೀವನಾಧಾರವು ವಸ್ತುಸ್ಥಿತಿ ಆದ್ದರಿಂದ ನೀರು ನಮಗೆ ಬೇಕೇ ಬೇಕಾಗುತ್ತೆ ಇಂತಹ ನೀರಿನ ವ್ಯವಸ್ಥೆಯನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ರಾಜಕೀಯ ಕಾರ್ಯಕ್ರಮಗಳು ಮತ್ತು ಕೌಟುಂಬಿಕ ಕಾರ್ಯಕ್ರಮಗಳು ಹೀಗೆ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳ ಸರಮಾಲೆಯನ್ನೇ ಹಮ್ಮಿಕೊಳ್ಳುವಂಥ ಜನಾಂಗ ಇವತ್ತು ಯಾಕಂದ್ರೆ ಪ್ರತಿಕ್ಷಣ ಅವರು ಏನು ಒಂದು ಜೋಶ್ ಅನ್ನೋ ಒಂದು ಹೆಸರಲ್ಲಿ ಖುಷಿ ಖುಷ್ಯಾಗಿ ಇರೋಕ್ಕೆ ಬಯಸ್ತಾರೆ ಆದರೆ ಆ ಖುಷಿ ಖುಷಿಯಾಗಿ ಉಳೀಬೇಕು ಹಿಂದೆನೂ ಇಂದು ಮತ್ತು ಮುಂದು ಈ ರೀತಿಯ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ನಾವು ಪ್ಲ್ಯಾಸ್ಟಿಕ್ ಪರಿಕರಗಳನ್ನು ಅಂದರೆ ವಾಟ್ರ್ ಬಾಟ್ಲ್ಗಳನ್ನ ಬಳಸ್ದೇ ಒಂದು ಸಂಗ್ರಹಣ ಮಾಡೋ ಮೂಲಕ ವ್ಯವಸ್ಥಿತ್ವಾದ ರೀತಿಯಲ್ಲಿ ನೀರನ್ನು ಬಳಸ್ಬಿಟ್ಟು ನಾವು ವೈಯಕ್ತಿಕವಾಗಿ ಒಂದು ಲೋಟದಿಂದ ಎತ್ತಿಕೊಂಡ್ಬಿಟ್ಟು ಕುಡಿದು ಮತ್ತೆ ಅಲ್ಲೇ ಇಟ್ಟುಬರೋದಾದ್ರೆ ಒಂದು ಆರ್ಥಿಕತೆನೂ ಹಾಳಾಗಲ್ಲ ಏನು ಈಗ ಪ್ಲ್ಯಾಸ್ಟಿಕ್ ಬಾಟಲ್ಲು ಒಂದು ಕಂಟೈನರು ಏನು ಮಿನಿಮಮ್ ಅಂದ್ರೂ ಒಂದು ತೀರಾ ಕನಿಷ್ಠ ಮಟ್ಟದಲ್ಲಂದ್ರೂ ಒಂದು ಐದರಿಂದ ಏಳು ರೂಪಾಯಿ ಬೀಳುತ್ತೆ ಅವರು ಅದನ್ನು ಸಮಾರಂಭ ಏರ್ಪಡ್ಸಿದವ್ರ್ಗೂ ವ್ಯರ್ಥ ಖರ್ಚಿದು ಮತ್ತು ನಾವು ಬಳಸ್ಬಿಟ್ಟು ಅದನ್ನು ವಿವೇಚನೆ ಇಲ್ಲದೇ ಎಲ್ಲಿ ಬೇಕೋ ಅಲ್ಲಿ ಬಿಸಾಕಿ ಬರೋದರಿಂದ ಪರಿಸರ ಹಾನಿನೂ ಹೌದು ಅರ್ಥ ಹಾನಿನೂ ಹೌದು ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವಿಂದು ಅತಿ ಜಾಗರೂಕತೆಯಿಂದ ನಮ್ಮ ಆರ್ಥಿಕತೆಯ ಬಗ್ಗೆಯೂ ಮತ್ತು ನಮ್ಮ ಆರೋಗ್ಯದ ಕಾಳಜಿ ಬಗ್ಗೆಯೂ ಯೋಚನೆ ಮಾಡಿ ನೀರನ್ನು ಸಂಗ್ರಹ ಮಾಡುವ ವ್ಯವಸ್ಥೆಯನ್ನು ನಾವು ಇನ್ನೂ ಯಥಾವತ್ತು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕಂಡುಕೊಳ್ಲೇಬೇಕು ಕಂಡುಕೊಳ್ಲೇ ಬೇಕಾಗಿದೆ ಅಂತ ಹೇಳ್ತೀನಿ ಈಗ ಪ್ಲ್ಯಾಸ್ಟಿಕ್ ಬಾಟ್ಲೆ ಬಿಸ್ಲೆರಿ ಬಾಟ್ಲಿ ಇದೆಲ್ಲ ಏನು ವ್ಯವಸ್ಥೆ ಇದೆಯೋ ಅದು ಆಗ ಮಾತ್ರ ಚೆಂದ ಕಾಣುವಂಥ ವ್ಯವಸ್ಥೆಯಾಗಿದ್ದು ನಂತರದ ದಿನಗಳಲ್ಲಿ ಇಡೀ ಪ್ರಕೃತಿಯನ್ನೇ ವಿರೂಪಗೊಳಿಸುವಂತಹ ಕುರೂಪ ವ್ಯವಸ್ಥೆ ಅನ್ನೋದನ್ನು ನಾನು ಇನ್ನೊಮ್ಮೆ ರಾಜಾರೋಷ್ವಾಗಿ ಹೇಳ್ತಾ ಇದ್ದೀನಿ